ಅಲೋ ಹೌದು ಏನು ಬೇಕಾಗಿತ್ತು ಹೌದು ಹೌದು ಎಸ್ ಐ ಮಾತಾಡೋದ್ ಹೇಳಿ ಹೇಳಿ ನಮಸ್ಕಾರ ಹೇಳಿ ಎಷ್ಟು ದಿನ ಆಯಿತು ನಿನ್ನೆಯಾ ಹಾಂ ಹೌದು ಹೇಳಿ

ಇಲ್ಲೀ ನಿಮಗೆ ಗುರುತು ಹಿಡಿಬೋದ ಅದರದೊಂದು ಗುರುತು ಹೇಳಿ ಯಾವ ಕಂಪೆನಿ ಹೇಳಿ ಸ್ಯಾಮ್ಸಂಗಾ ಸ್ಯಾಮ್ಸಂಗಾ ವಿವೊ ನಾ ಯಾವ್ದು ಹೇಳಿ ಹಾಂ ಹಾಂ ಹಾಂ ಹೌದಾ ಹೌದು ಆಯಿತು ಆಯ್ತುಆಯ್ತುಆಯ್ತುಆಯ್ತು ನಾವು ಪ್ರಯತ್ನ ಮಾಡ್ತೇವೆ ಪ್ರಯತ್ನ ಮಾಡ್ತೇವೆ ಆಯ್ತುಆಯ್ತು ಆಯಿತು ಬ್ಲಾಕ್ ಮಾಡ್ತೇವೆ ಬ್ಲಾಕ್ ಮಾಡ್ತೇವೆ ಆಯ್ತುಆಯ್ತುಆಯ್ತು ಆಯಿತು ನಿಮ್ಮ ನಂಬರ್ ಹೇಳಿ ನೋಡುವಾ ಹೌದು ಹಾಂ ಹಾಂ ಹಾಂ

ಆಯ್ತು ಆಯಿತು ಬ್ಲಾಕ್ ಮಾಡ್ತೇವೆ ಬ್ಲಾಕ್ ಮಾಡ್ತೇವೆ ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು ಆಯ್ತು ಓಕೆ ಓಕೆ ಆಯ್ತು ಆಯ್ತು ಇಡಿ ಇಡಿ ಆಯ್ತು ಆಯ್ತು ಆಯ್ತು